ಕೋವಿಡ್ ನೈನ್ಟೀನ್ ಎರಡು ಸಾವಿರದ ಇಪತ್ತು ಎರಡು ಸಾವಿರದ ಇಪ್ಪತ್ತೊಂದು ತುಂಬ ಎಲ್ಲರ ಜೀವನದಲ್ಲಿ ಒಂದು ಮರೆಯಲಾಗದ ಒಂದು ಘಟ್ಟ ಆಗಿರೋ ಅಂತಲೇ ಹೇಳ್ಬೋದು ಅದರಲ್ಲಿ ಕೂಡ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಮನೆಯಿಂದ ಹೊರಗಡೆ ಹೋಗಿ ಕೆಲಸ ಮಾಡಿ ಮಾಡಿ ಮನೆ ಮನೆ ಜೀವನ ಸಾಗಿಸ್ತಿದ್ದವರು ಆ ಕೋವಿಡ್ ನೈನ್ಟೀನ್ ಬಂದು ಲಾಕ್ಡೌನ್ ಆದಾಗ ಮನೇಲೇ ಕೂತ್ಕೊಂಡು ಸಂಪಾದನೆ ಇಲ್ದಿರಾ ಯಾವ ರೀತಿಯಲ್ಲಿ ಆಹಾರಕ್ಕಾಗಿರ್ಬೋದು ಆ ರೀತಿ ಮಾಡೋದು ತುಂಬನೇ ತೊಂದರೆ ಬಂದಿತ್ತು ಅದೇ ರೀತಿ ಟೈಮಲ್ಲಿ ಏನಾಯಿತು ಅಂಥೇಳಿದರೆ ನಮ್ಮ ಮನೆಯಲ್ಲಿ ನನಗೆ ಆ ಸೋಂಕು ತಗುಲಿತು ಅಂದರೆ ಲೈಕ್ ನನಗೆ ಆ ಇದು ಬಂದಾಗ ಅದನ್ನು ಹೋಗಿ ಔಟ್ಸೈಡ್ ಟೆಸ್ಟ್ ಮಾಡಿಸ್ಕೊಂಡ್ರೆ ಕೋವಿಡ್ ನೈನ್ಟೀನ್ ಪಾಸಿಟಿವ್ ಅಂತ ತೋರಿಸಿ ಐಸೋಲೇಷನಾಗೆ ಇಡಬೇಕಾಗುತ್ತೆ ಮನೆಯವರು ಎಲ್ರನ್ನೂ ಐಸೋಲೇಷನಲ್ಲಿ ಇಡ್ತಾರೆ ಅದೆಲ್ಲ ಬರ್ದಿರ ನಾನು ನಾನು ಫೇಸ್ ಮಾಡಿದ್ದು ಏನಂತ ಹೇಳಿದರೆ ಒಂದು ಸಪ್ರೇಟ್ ರೂಮಲ್ಲಿ ಇದ್ದುಕೊಂಡು ನನಗೆ ಬೇಕಾಗಿರೋ ವಸ್ತುಗಳೆಲ್ಲ ನನಗೆ ಸಪ್ರೇಟಾಗಿ ರೂಮಲ್ಲೇ ಇಟ್ಟಿದ್ದರು ನಾನು ಅದರಲ್ಲಿಂದಲೇ ಚೇತರಿಸಿಕೊಂಡು ಮತ್ತೆ ನಾನು ಅದರಿಂದ ಹೊರಬಂದೆ ಅದನ್ನು ನಾನು ಹೇಳಬಲ್ಲೇ ಮತ್ತೆ ಅದೇ ರೀತಿಯಲ್ಲಿ ಸ್ಕೂಲ್ಸು ಕಾಲೇಜಸ್ಸು ಎಲ್ಲ ನಮಗೆ ಒಂದು ವರ್ಷ ಅದರಿಂದ ತೊಂದರೆ ಆಯಿತು ಒಂದು ವರ್ಷ ಕಾಲೇಜಸ್ಸು ಸ್ಕೂಲ್ಸೆಲ್ಲ ಮುಂದೆ ಹೋಯಿತು ಈಗಾಗಲೇ ನಾವು ಒಂದು ಒಳ್ಳೆ ಕೆಲಸ್ದಲ್ಲಿ ಇರಬೇಕಾದವರು ಈಗ ಇನ್ನೂ ಓದ್ತಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ಆ ಕೋವಿಡ್ ನೈನ್ಟೀನೆ ಕಾರಣ ಆಗಬಹುದು ಆರೋಗ್ಯ ವಿಚಾರ ಅಂತ ಬಂದಾಗ ಹೈಜಿನ್ ಆಗಿರ್ಬೋದು ಒಳ್ಳೆಯ ಸುರಕ್ಷಿತವಾದ ಆಹಾರ ತಗೊಳ್ಳೋದಾಗಿರ್ಬೋದು ಅದೇ ಟೈಮಲ್ಲಿ ಆಗಿರ್ಬೋದು ಕೋವಿಡ್ ನೈನ್ಟೀನ್ ಟೈಮಲ್ಲಿ ಎಲ್ಲ ರೆಕಮೆಂಡ್ ಮಾಡಿದ್ದು ಏನೆಂದರೆ ಬಿಸಿಯಾದ ಆಹಾರ ಬಿಸಿಯಾದ ಆಹಾರ ಮುದ್ದೆ ಮತ್ತು ಬಿಸಿ ಬಿಸಿಯಾದ ಮುದ್ದೆ ಮತ್ತು ಖಾರವಾದ ಆಹಾರಗಳನ್ನು ಸೇವಿಸಿದಾಗ ನಮಗೆ ಏನಂತ ಹೇಳಿದರೆ ಆಗ ಕೋವಿಡ್ ನೈನ್ಟೀನ್ ತುಂಬ ಅಂದರೆ ದೂರ ಉಳಿಯುತ್ತಿತ್ತು ಅಂದರೆ ಬಿಸಿ ಬಿಸಿ ಆಹಾರ ಸೇವಿಸಿದಾಗ ಅದೇ ಕೆಮ್ಮು ಶೀತ ಹತ್ತಿರ ಯಾವುದೂ ಬರದಿರೋ ಥರ ನೋಡ್ಕೋತಿತ್ತು ಮತ್ತೆ ನಾರ್ಮಲ್ಲಾಗಿ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಅದರಲ್ಲಿ ತುಂಬ ಜನ ಸಾವನಪ್ಪಿದನ್ನು ನಾವು ಕಂಡಿದ್ದೇನೆ ಅದೇ ರೀತಿ ಮನೇಲಿದ್ದುಕೊಂಡೇ ತುಂಬ ಜನ ಟ್ರೀಟ್ಮೆಂಟ್ ತಗೊಂಡು ಈಗ ಡೊಲೊ ಸಿಕ್ಸ್ ಫಿಫ್ಟಿ ಟ್ಯಾಬ್ಲೆಟ್ ತಗೊಂಡು ಮತ್ತೆ ಇದು ಬಿಸಿ ಬಿಸಿ ಆಹಾರ ತಗೊಂಡು ಔಟ್ಸೈಡ್ ಹೋಗ್ದಿರ ಹೈಜಿನ್ ಆಗಿ ಮನೇಲೇ ಇದ್ದಾಗ ಯಾವುದೇ ರೀತಿ ತೊಂದರೆ ಇರ್ತಿರಲಿಲ್ಲ ಅದರಲ್ಲೇ ಎಲ್ಲ ವಾಸಿಯಾಗ್ತಿತ್ತು ಅಂತ ನನ್ನ ಭಾವನೆ ಹೆಲ್ತ್ ಅಂತ ಹೇಳಿದಾಗ ಮನೆಯವರೆಲ್ಲರ ಜವಾಬ್ದಾರಿ ನಮ್ಮ ಮೇಲೇ ಇರುತ್ತೆ ಅದನ್ನು ನೋಡ್ಕೋಬೇಕಾಗುತ್ತೆ